ಹಲೋ ಸರ್ ನಾವು ಮಾಲಾ ಅಂತ ಮ ಮಾಲಾ ಅಂತ ನೀವು ಬಾಳೆಕಾಯಿ ವ್ಯಾಪಾರ ಮಾಡೋ ಅಂಥವ್ರಾ ಓ ನಾ ಯಾವ ನಮಗೆ ಪರಿಚಯ್ದೋರು ಒಬ್ರು ಬಾಳೆಕಾಯಿ ವ್ಯಾಪಾರ ಮಾಡುವರು ಈ ನಂಬರ್ ಕೊಟ್ಟು ನಮಗೆ ಸ್ವಲ್ಪ ಬಾಳೆಹಣ್ಣು ಬೇಕಾಗಿತ್ತು ಸರ್ ನಾಳೆ ಒಂದು ಪೂಜೆಯಿತ್ತು ನಾಳೆ ಬೇಕಾಗಿತ್ತು ಸರ್ ನಾಳೆ ನಮಗೆ ಹತ್ತು ಗಂಟೆಗೆ ಪೂಜೆ ಇರೋದು ಹತ್ತು ಗಂಟೆಗೆ ಪೂಜೆ ಇರೋದು ಒಂದು ಎಂಟು ಗಂಟೆ ಒಳಗೆ ನಂಗೆ ಬಾಳೆಹಣ್ಣು ಬೇಕಾಗಿತ್ತು ಸರ್ ಒಂದು ಹದ್ನೈದು ಡಝನ್ ಬಾಳೆಹಣ್ಣು ಬೇಕಾಗಿತ್ತು ನಂಗೆ ಯಾವೇ ನಂಗೆ ನಂಜನಗೂಡು ಬಾಳೆಹಣ್ಣು ಬೇಕಾಗಿತ್ತು ಸರ್ ಹಾಂ ಯಾಕೆ ಸರ್ ಸಿಗೋದಿಲ್ಲ

ಹೊ ಹೌದ ಸರ್ ಇನ್ನು ಇನ್ಯಾವ್ಥರ ಬಾಳೆಹಣ್ಣು ಸಿಗುತ್ತೆ ಸರ್ ನಿಮಗೆ ಏಲಕ್ಕಿ ಬಾಳೆ ಪಚ್ಚ ಬಾಳೆ ಸಿಗುತ್ತಾ ಸರ್ ಎಲಕ್ಕಿ ಬಾಳೆಹಣ್ಣು ಎಷ್ಟು ಹೆಂಗೆ ರೇಟು ಕೆ ಜಿ ನೂರು ರೂಪಾಯಿನ ಸರ್ ಕಡಿಮೆ ಮಾಡ್ಕೋಳ್ಳಿ ಸರ್ ಕಡಿಮೆ ಮ ಕಡಿಮೆ ಮಾಡ್ಕೊಂಡು ನಂಗೊಂದು ಇಪ್ಪತ್ತು ಕೆ ಜಿ ಬಾಳೆಹಣ್ಣು ಬೇಕು ಸರ್ ಹಾಂ ಇಪ್ಪತ್ತು ಕೆ ಜಿ ಬಾಳೆಹಣ್ಣು ಬೇಕು ನಂಗೆ ಎಂಟು ಗಂಟೆ ಒಳಗೆ ಬೇಕು ಸರ್ ನಾಳೆ ಹತ್ತು ಗಂಟೆಗೆ ಪೂಜೆ ಇರೋದು ನಮಗೆ ಎಂಟು ಗಂಟೆ ಅಷ್ಟೊತ್ಗೆ ಬೇಕು ಸರ್ ಅಡ್ರೆಸ್ನ ನಾ ಕಳಿಸ್ತೀನಿ ಅ ತಲುಪಿಸ್ತೀರಾ ಮಿಸ್ ಮಾಡೊಂಗೇಯಿಲ್ಲ ಸರ್ ಆಮೇಲೆ ಸ್ವಲ್ಪ ಬಾಳೆ ಎಳೆಯೂ ಬೇಕು ಬಾಳೆ ಎಲೆಯೂ ಬೇಕು ಹಾಂ ಬಾಳೆ ಎಲೆ ಒಂದು ನೂರು ನೂರೈವತ್ತು ಬಾಳೆ ಎಲೆ ಬೇಕು ಇಪ್ಪತ್ತು ಕೆ ಜಿ ಬಾಳೆಹಣ್ಣು ಬೇಕು ಮಿಸ್ ಮಾಡ್ದೆ ತಲುಪಿಸ್ತೀರ ಸರ್ ಅಡ್ರಸ್ ಹೇಳ್ತೀನಿ ಹಾಂ ಹಾಂ ಅಡ್ರಸ್ ಕಳಿಸ್ತೀನಿ ಸರ್ ಥ್ಯಾಂಕ್ ಯೂ ಸರ್